ನಮ್ಮ ಭಾರತ ದೇಶದಲ್ಲೀ ಹಲವಾರು ಸಂಸ್ಕೃತಿಯನ್ನ ಜನರು ಪಾಲನೆ ಮಾಡ್ತಾರೆ ಹಾಗೆ ನಮ್ಮ ಇಂದು ಧರ್ಮದಲ್ಲೂ ಕೂಡ ಇವಾಗ ಪುರುಷರು ಮತ್ತೆ ಹೆಂಗಸರು ಇರುತ್ತಾರೆ ಮುಂಚೆ ಎಲ್ಲ ಪುರುಷರು ಮಾತ್ರ ಕೆಲ್ಸಕ್ಕೆ ಹೋಗ್ತಿದ್ರು ಹೆಂಗಸ್ರು ಬರೀ ಮನೆಯಲ್ಲಿ ಹೌಸ್ ವೈಫ್ ಆಗಿರ್ತಿದ್ದರು ಇವಾಗೆಲ್ಲ ಹಂಗಲ್ಲ ಇವಾಗ ಹೆಂಗಸ್ರು ಕೂಡ ಆಚೆ ಹೋಗಿ ಕೆಲಸ ಮಾಡ್ತಾರೆ ಐ ಟಿ ಕಂಪ್ನಿಗಳಲ್ಲಿ ಈ ರೀತಿ ಚೇಂಜಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಮತ್ತೆ ಸ್ವಲ್ಪ ಜನ ನೀ ಇವಾಗ ಔಸ್ ವೈಫ್ ಆಗೂ ಇರ್ತಾರೆ ಸ್ವಲ್ಪ ಜನ ಮನೆಯಿಂದ ಆಚೆ ಹೋಗಿ ಕೆಲಸ ಮಾಡ್ತಾರೆ ಅದು ಅವರವರ ಇಷ್ಟ ಬಂದಂತೆ ಹಾಗೆ ಆದರೆ ಚೇಂಜಸ್ ಕೂಡ ಸ್ವಲ್ಪ ಆಗುತ್ತಿದೆ ಅಂತಲೇ ಹೇಳ್ಬೋದು ಇದು ನನ್ನ ಅಭಿಪ್ರಾಯ ಮತ್ತೆ ಇದೆ ರೀತಿ ಆದರೆ ಒಳ್ಳೇದಕ್ಕೆ ಮಾತ್ರ ನಾವು ನಾವು ಸಹಕರಿಸ್ಬೇಕು ಆದಷ್ಟು ಇವಾಗ ಇವಾಗೇನೆಂದ್ರೆ ಇವಾಗ ಟ್ರೆಂಡ್ ನಡೀತಿರೋದೆ ಈ ರೀತಿ ಮತ್ತೆ ಸಂಸ್ಕೃತಿ ಅದನ್ನು ನಾವು ಫಾಲೋ ಮಾಡ್ತೀವಿ ಅಂದರೆ ಇವಾಗ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಆ ರೀತಿ ಎಲ್ಲ ಮಾಡ್ತಾರೆ ಹಾಗೆ ಅವರು ಹೊಟ್ಟೆಗೆ ದುಡಿಯೋಕ್ಕೋಸ್ಕರವೂ ಅವರು ಆಚೆ ಹೋಗಿ ದುಡೀತಾರೆ ಅಂತಲೇ ಹೇಳ್ಬೋದು